ಹಲೋ ಸರ್ ವೇದಮೂರ್ತಿ ಅಂತ ಹಾನ್ ಸರ್ ನಾನು ಇಲ್ಲಿ ಮೈಸೂರು ರೈಲ್ವೆ ಸ್ಟೇಷನಿಂದ ಕುವೆಂಪು ನಗರ್ಗೆ ಕ್ಯಾಬ್ ಬುಕ್ ಮಾಡಿದ್ದೆ ಹಾನ್ ಅವರೂ ಅಮೌಂಟ್ ಜಾಸ್ತಿ ಕೇಳ್ತಿದ್ದಾರೆ ಸೊ ಅದಕ್ಕೊಸ್ಕರ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿದ್ದೀನಿ ಓಕೆನ ಸರ್ ಜಸ್ಟ್ ಇರೋದು ಫೈ ಕಿಲೋಮೀಟರ್ ರೈಲ್ವೆ ಸ್ಟೇಷನಿಂದ ಕುವೆಂಪು ನಗರ್ಗೆ ಬಟ್ ಅವರು ಟು ಹಂಡ್ರೆಡ್ ರುಪೀಸ್ ಕಾಸ್ಟ್ ಮಾಡಿದ್ದಾರೆ ಏನು ಮಾಡ್ಬೇಕು ಇದಕ್ಕೆ ಇಲ್ಲಿ ಮೊಬೈಲಲ್ಲಿ ತೋರ್ಸಿರೋದೇ ಒಂದು ಅವರು ಕೇಳ್ತಿರೋದೇ ಒಂದು

ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು ಏನು ಮಾಡಬೇಕು ಸರ್ ಅಂತ